ನಮ್ಮ ಸಮೀಪದಲ್ಲಿರೋಂಥ ಕಾಲೇಜಸಲ್ಲಿ ಬಿ ಎ ಬಿ ಎಸ್ಸಿ ಬಿ ಕಾಂ ಬಿ ಬಿ ಎ ಬಿ ಸಿ ಎ ಆಮೇಲೆ ಜರ್ನಲಿಸಂ ಇದೆ ಆಮೇಲೆ ಎಮ್ ಬಿ ಎ ಎಮ್ ಕಾಂ ಎಮ್ ಎಸ್ಸಿ ಎಮ್ ಎ ಎಲ್ಲ ರೀತಿಯಾದಂಥ ಕೋರ್ಸ್ಗಳಿವೆ ಬಟ್ ಇಲ್ಲಿಗಿಂತ ಏನೋ ಹೆಚ್ಚು ಸಿಗುತ್ತೆ ಅಂತ ಯಾರಿಗೆ ಅವಕಾಶ ಇದೆ ಅವ್ರು ಬೇರೆ ಕಡೆ ಹೋಗಿ ಓದೋರು ಇದ್ದಾರೆ ಈಗ ಇಲ್ಲಿ ಓದ್ತಾ ಇರೋರು ಇಲ್ಲೇ ಓದೋರು ಇದ್ದಾರೆ